ಮಲಬದ್ಧತೆಯು ಒಂದು ಗುಣ ಪಡಿಸಲಾಗದ ಒಂದು ಇದನ್ನು ನಾವು ತಡೆಗಟ್ಟಬೇಕಾದ್ರೆ ಗುಣಪಡಿಸಲು ಹಳ್ಳಿಯಲ್ಲಿ ಮಾಡುಕೊಡುವಂಥ ಪ್ರಮುಖ ಮನೆ ಮದ್ದುಗಳನ್ನು ನಾವು ನೋಡಬಹುದು ಅಂತಹ ಮನೆ ಮದ್ದುಗಳಲ್ಲಿ ಪ್ರಮುಖವಾಗಿ ನಾವು ಪ್ರತೀ ದಿನ ತಿನ್ನುವಂಥ ಒಂದು ಆಹಾರವು ಆಹಾರ ತಿಂದು ಆದಮೇಲೆ ಏನು ಮಾಡ್ಬೇಕು ನಾವು ಒಂದು ಬಾಳೆ ಹಣ್ಣನ್ನು ತಿನ್ಬೇಕಂತೆ ಬಾಳೆ ಹಣ್ಣನ್ನು ನಾವು ಪ್ರತೀ ದಿನ ನಾವು ಬಳಸಿದ್ದೇ ಆದಲ್ಲಿ ಮಲಬದ್ದತೆಯನ್ನು ಕಡಿಮೆ ಮಾಡ್ಕೋಬೋದು ಮತ್ತು ಎದ್ದ ತಕ್ಷಣ ನಿದ್ದೆ ಎದ್ದ ತಕ್ಷಣ ನಾವು ಏನು ಮಾಡಬೇಕು ಬಿಸಿ ಬಿಸಿ ನೀರನ್ನು ಗೊರಚ್ಚಿಗಿನ ನೀರನ್ನು ಏನು ಮಾಡಬೇಕು ಪ್ರತೀ ದಿನ ಒಂದು ಲೀಟರ್ ನೀರನ್ನು ಬೆಳಗ್ಗೆ ಎದ್ ತಕ್ಷಣ ಕುಡಿತಾ ಹೋಗ್ಬೇಕು ಆ ಮೂಲಕ ನಾವು ಏನು ಮಾಡಬೇಕು ಕುಡಿತಾ ಹೋದ್ರೆ ಮಲಬದ್ಧತೆ ಅಂತಹ ರೋಗವನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಆ ಮೂಲಕ ನಾವು ಎಲ್ಲ ರೀತಿಯ ವಿಚಾರಗಳನ್ನು ಅಳವಡಿಸಿಕೊಳ್ತಾ ಹೋಗಬೇಕಾಗುತ್ತೆ ಇದರಿಂದ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಆಗದೆ ಇರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಅಷ್ಟೇ ಅಲ್ಲದೆ ದಿನ ನಿತ್ಯ ನಾವು ಏನು ಮಾಡಬೇಕು ಪ್ರಾಣಾಯಾಮ ಮತ್ತು ಯೋಗಾಸನಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ ಪ್ರಾಣಾಯಾಮದಲ್ಲಿ ಈ ಒಂದು ರಾಜಯೋಗ ಅಂತ ಕರಿತೀವಿ ಮತ್ತು ಸೂರ್ಯ ನಮಸ್ಕಾರ ಅಂತ ಕರಿತೀವಿ ಹೀಗೆ ಯೋಗದಲ್ಲೂ ಸಹ ನಾವು ಏನು ಮಾಡಬಹುದು ಈ ಮಲಬದ್ಧತೆಯನ್ನು ನಾವು ನಿವಾರಿಸಿಕೊಳ್ದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು ಆ ಮೂಲಕ ಇದರಿಂದ ಬರುವಂಥ ಎಲ್ಲಾ ತೊಂದರೆಗಳನ್ನು ನಾವು ಏನು ಮಾಡಬೇಕು ನಿವಾರಿಸಿಕೊಂಡು ಉತ್ತಮ ಆರೋಗ್ಯಕರ ಜೀವನವನ್ನು ಮಾಡದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಮಜ್ಜಿಗೆಯನ್ನು ಹೆಚ್ಚಾಗಿ ಬಳಸ್ತಾ ಹೋಗಬೇಕು ಊಟದಲ್ಲಿ ಅಷ್ಟೇ ಅಲ್ಲದೆ ಇನ್ನೆಲ್ಲಾ ರೀತಿ ಆದಂತಹ ಒಂದು ವಿಚಾರಗಳನ್ನು ನಾವು ತಿಳಿಸಿಕೊಳ್ತಾ ಹೋಗ ಹೋಗಬೇಕು ಹೋಗುವ ಮೂಲಕ ನಾವು ಏನು ಮಾಡಬೇಕು ಈ ಒಂದು ಮೊಲಬದ್ಧತೆ ಅಂತ ಅಂಶಗಳನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಜೀವನ ಶೈಲಿ ಬದಲಾವಣೆ ಜೊತೆಗೆ ಮನೆ ಮದ್ದಿನ ಸಹಾಯದಿಂದಲೂ ನಾವು ನೋಡುವುದು ಮೊಲೆಬದ್ದನ್ನು ಮಲಬದ್ಧತೆಯನ್ನು ಪರಿಹಾರ ಕಂಡ್ಕೊಳ್ಳೊದು ಸಹಾಯಕ ಆಗುತ್ತೆ ಆಹಾರ ಪದ್ಧತಿಗಳಲ್ಲಿ ಹೆಚ್ಚು ನೀರು ಕುಡಿಬೇಕು ನಾರಿನಂಶ ಅಧಿಕವಾಗಿರುವಂಥ ಆಹಾರವನ್ನು ತಿನ್ಬೇಕು ಅಂಜೂರವನ್ನು ಹೆಚ್ಚಾಗಿ ಸೇವಿಸ್ತಾ ಹೋಗಬೇಕು ಹಾಲು ಮತ್ತು ತುಪ್ಪವನ್ನು ಹೆಚ್ಚಾಗಿ ನಾವು ತಿಂತಾ ಹೋಗಬೇಕಾಗುತ್ತೆ ನಿಂಬೆ ರಸವನ್ನು ಪ್ರತೀ ದಿನ ನಾವು ಏನು ಮಾಡಬೇಕು ಕುಡಿಬೇಕಾಗುತ್ತೆ ನಿಂಬೆ ರಸವನ್ನ ಬಳಸ್ತಾ ಹೋಗಬೇಕು ಶುಂಠಿ ಟೀಯನ್ನು ಹೆಚ್ಚಾಗಿ ನಾವು ಏನು ಮಾಡಬೇಕು ಬಳಸಬೇಕಾಗುತ್ತೆ ಮತ್ತು ಬಾರ್ಲಿ ಬಾರ್ಲಿಯನ್ನು ನಾವು ಏನು ಮಾಡಬೇಕು ಬಳಸಬೇಕಾಗುತ್ತೆ ಮತ್ತು ಅದಕ್ಕೆ ಸಂಬಧಿಸಿದಂಥ ಇನ್ನೂ ಹಲವಾರು ಸಮಸ್ಯೆಗಳನ್ನ ನಾವಿಲ್ಲಿ ನೋಡಬಹುದು ಮಲವಿಸರ್ಜನೆ ಆಗುವಂಥ ಸಮಸ್ಯೆ ಆಗಿರ್ಬೋದು ಒತ್ತಡ ಆಹಾರ ನೀರಿನಾಂಶ ಕೊರತೆ ಇರ್ಬೋದು ನಿರ್ಜಲೀಕರಣ ಇರ್ಬೋದು ಸರ್ಯಾದ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿ ಎಲ್ಲವಲ್ಲಿ ಏನು ಮಾಡುತ್ತೆ ಇದು ಹೆಚ್ಚು ನಮಗೆ ಗುಣ ಪಡಿಸಲಾಗದ ಒಂದು ರೋಗವಾಗಿ ಮಾರ್ಪಟ್ಟಿರೋದನ್ನ ನೋಡ್ತೇವೆ ಹೆಚ್ಚು ನೀರನ್ನು ಕುಡಿಬೇಕಾಗುತ್ತೆ ನೀರು ಕುಡಿಯೋದ್ರಿಂದ ಹಲ್ವಾರ್ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ನಾವು ಪರಿಹಾರ ಒದಗಿಸೋದಕ್ಕೆ ಸಾಧ್ಯ ಮಲಬದ್ಧತೆ ನಿವಾರಣೆ ಅತ್ಯಂತ ಸರಳ ವಿಧಾನ ಆಹಾರ ಕಳಪೆ ಗುಣಮಟ್ಟವನ್ನು ಮಲಬದ್ದತೆಗೆ ಕಾರಣವಾಗ್ಬೋದು ನಿರ್ಜಲೀಕರಣ ಇದಕ್ಕೆ ಕಾರಣ ಆಹಾರ ಆ ಕಾರಣಕ್ಕೇ ಸಾಧ್ಯವಾದಷ್ಟು ನೀರು ಕುಡಿಬೇಕು ಅದರಲ್ಲೂ ಕಾಯಿಸಿದ ಆರಿಸಿದ ನೀರು ಕುಡಿಯುವುದು ಇನ್ನೂ ಉತ್ತಮವಾದಂತಹ ಒಂದು ಆಗಿದೆ ಒಂದು ದಿನದಲ್ಲಿ ಕನಿಷ್ಠ ಮೂರು ಲೀಟರ್ ನೀರು ಸೇವಿಸಬೇಕು ಅತೀಯಾಗಿ ಮಲಬದ್ಧತೆ ಸಮಸ್ಯೆ ಕಾಡ್ತಿರುವಾಗ ರಾತ್ರಿ ಮಲಗುವ ಮುನ್ನ ಒಂದು ಲೋಟ ನೀರಿನಿಂದ ಬಿಸಿ ನೀರಿನ ಸೇವಿಸಿ ಮಲಗಬೇಕಾಗುತ್ತೆ ನಾರಿನಂಶ ಅಧಿಕವಾಗಿರುವಂಥ ಆಹಾರವನ್ನು ಸೇವಿಸ್ತಾ ಹೋಗಬೇಕಾಗತ್ತೆ ಉದಾಹರಣೆಗೆ ನಾವೇನು ಮಾದಬೇಕು ಉತ್ತಮ ಧಾನ್ಯಗಳು ಕಾಳುಗಳು ತರಕಾರಿಗಳು ಸೊಪ್ಪುಗಳು ರಕ್ತದಲ್ಲಿ ಸಕ್ಕರೆ ಅಂಶ ನಿಯಂತ್ರಣ ಬರುತ್ತೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಇದು ದೇಹದಲ್ಲಿ ಟ್ಯಾಕ್ಸಿನ್ ಅಂಶವನ್ನು ಹೊರ ಹಾಕಲು ಸಹಾಯ ಮಾಡುತ್ತೆ ಕರಗಬಲ್ಲ ನಾರಿನಂಶ ಹಾಗೂ ಕರಗದ ನಾರಿನಂಶಗಳು ಈ ಎರಡು ಅಂಶಗಳನ್ನು ಹೊಂದಿರುವ ಆಹಾರ ಪದಾರ್ಥಗಳು ಆದರಿಂದಲೇ ಆದ ಕೆಲವು ಆರೋಗ್ಯಕ್ಕೆ ಹಿತ ಇರಿಸುವ ಗುಣ ಮಟ್ಟ ಹೊಂದಿರುತ್ತದೆ ಆ ಮೂಲಕ ನಾವು ಏನು ಮಾಡಬೇಕು ಅಂಜೂರವನ್ನು ಸೇವಿಸ್ತಾ ಹೋಗಬೇಕು ಅಂಜೂರದ ಹಣ್ಣು ಮಲಬದ್ಧತೆಗೆ ಉತ್ತಮ ಮನೆ ಮದ್ದಾಗಿದೆ ಇದನ್ನು ಬಿಸಿ ನೀರಲ್ಲಿ ನೆನೆಸಿ ತಿನ್ನಬೇಕು ಇದರಲ್ಲಿ ನಾರಿನಂಶ ಅಧಿಕವಾಗಿರೋದನ್ನ ನೋಡ್ತೇವೆ ಮಕ್ಕಳ ಮಲಬದ್ಧತೆಗೆ ಸಮಸ್ಯೆಗೆ ಒಂದು ರಾಮಬಾಣ ಆಗಿದೆ ನಿರಂತರ ಅಂಜೂರ ಸೇವನೆಯಿಂದಾಗಿ ಮಲಬದ್ಧತೆ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೋದು ಬೆಳಗಿನ ಉಪಹಾರ ಸಮಯದಲ್ಲಿ ಒಂದೆರಡು ಅಂಜೂರ ಸೇವನೆಗಳನ್ನು ರೂಢಿಸಿಕೊಳ್ಳಬೇಕಾಗುತ್ತೆ ಆ ಮೂಲಕ ನಾವು ಏನು ಮಾಡ್ಬೋದು ಅಂಜೂರವನ್ನು ಸೇವಿಸುವ ಮೂಲಕ ನಾವು ಮಲಬದ್ಧತೆಯನ್ನು ಗುಣಪಡಿಸ್ಬೋದು ಹಾಲು ಮತ್ತು ತುಪ್ಪವನ್ನು ಹೆಚ್ಚಾಗಿ ನಾವು ಆಹಾರದಲ್ಲಿ ಬಳಸ್ತಾ ಹೋಗಬೇಕಾಗುತ್ತೆ ಈ ಹಾಲು ಹಾಗೂ ತುಪ್ಪ ಎರಡು ಈ ಸಮಸ್ಯೆಗೆ ಉತ್ತಮ ಮನೆ ಮದ್ದಾಗಿದೆ ಬಿಸಿ ಹಾಲಿನ ಒಂದೆರಡು ಚಮಚ ತುಪ್ಪ ಸೇರಿಸಿ ರಾತ್ರಿ ಮಲಗುವ ಮುನ್ನ ಏನು ಮಾಡಬೇಕು ಸೇವಿಸಬೇಕು ಇದರಿಂದ ಮಲಬದ್ಧತೆ ಬಹಳ ಪರಿಣಾಮಕವಾಗಿ ನಿವಾರಣೆ ಆಗುತ್ತೆ ಮತ್ತು ನಿಂಬೆ ರಸವನ್ನು ಬಳಸಬೇಕು ನಿಂಬೆ ರಸದಲ್ಲಿರುವಂತ ಸಿಟ್ರಿಕ್ ಆಸಿಡ್ ಅಂಶ ಜೀರ್ಣ ಕ್ರಿಯೆಯಲ್ಲಿ ಸುಧಾರಿಸಲು ಸಹಾಯ ಮಾಡುತ್ತದೆ ಒಂದು ಒತ್ತಾಯ ಪೂರ್ವಕವಾದ ದೇಹದಿಂದ ಮಲಬದ್ದತೆಯನ್ನು ಹೊರ್ತು ಹಾಕಲು ಸಹಾಯಕವಾಗುತ್ತದೆ ಇದು ಮಲಬದ್ಧತೆ ನಿವಾರಣೆಗೆ ನೈಸರ್ಗಿಕ ಔಷಧಿಯು ಹೌದು ಆಗಿರು ಆಗಿರುತ್ತದೆ ಪ್ರತೀ ನಿತ್ಯ ಬೆಳಗಿನ ವೇಳೆ ಒಂದು ಲೋಟ ನೀರಿಗೆ ನಿಂಬೆ ರಸ ಸೇರಿಸಿ ಕುಡಿಯಬೇಕು ಆ ಮೂಲಕ ಟೀ ಯೊಂದಿಗೂ ಸಹ ನಿಂಬೆ ರಸವನ್ನು ಸೇವಿಸುವ ಮೂಲಕ ನಾವು ಕುಡಿದ್ರೆ ಇದು ಸಹ ಉತ್ತಮ ಮನೆ ಮದ್ದಾಗಿ ಪರಿಣಮಿಸಿ ಮಲಬದ್ಧತೆಯನ್ನು ನಾವು ಏನು ಮಾಡ್ಬೊದು ನಿವಾರಣೆ ಮಾಡ್ಬೋದು ಮತ್ತು ಪ್ರತೀ ದಿನ ನಾವು ಟೀ ಕುಡಿತೀವಿ ಅದರೊಂದಿಗೆ ನಾವು ಏನು ಮಾಡಬೇಕು ಶುಂಠಿ ಟೀಯನ್ನು ಕುಡಿಬೇಕು ಶುಂಠಿ ಕೂಡ ಮಲಬದ್ಧತೆ ನಿವಾರಣೆಗೆ ಉತ್ತಮ ಮನೆ ಮದ್ದು ಎಂದು ಹೇಳ್ಬೊದು ಇದು ದೇಹದ ಒಳಭಾಗದಲ್ಲಿ ಶಾಖವನ್ನ ಕಡಿಮೆ ಮಾಡುವ ಮೂಲಕ ಶುಂಠಿಯಲ್ಲಿ ಟೀ ತಯಾರಿಸಿ ಅಥವಾ ನೀರಿನಲ್ಲಿ ಶುಂಠಿಯನ್ನು ಜಜ್ಜಿ ಆಗಿ ಚೆನ್ನಾಗಿ ಕುದಿಸಿ ಏನು ಮಾಡಬೇಕು ಅದನ್ನ ನಾವು ತೆಗೆದುಕೊಳ್ತಾ ಹೋಗಬೇಕು ನೀರನ್ನು ಸೇವಿಸೊದರಿಂದ ಮಲಬದ್ಧತೆ ನಿವಾರಣೆ ಆಗೋದನ್ನು ನೋಡಬಹುದು ಬಾರ್ಲಿ ಗಂಜಿ ಕೂಡ ಮಲಬದ್ಧತೆಗೆ ನಿವಾರಣೆಗೆ ಒಂದು ಮನೆ ಮದ್ದಾಗಿದೆ ಬಾರ್ಲಿ ಗಂಜಿ ದೇಹದಲ್ಲಿ ಉಷ್ಣಾಂಶ ಅಂಶವನ್ನು ಶಮನ ಮಾಡುತ್ತದೆ ಇದು ಜೀರ್ಣ ಕ್ರಿಯೆ ಹೆಚ್ಚು ಸಹಾಯಕವಾಗಿದೆ ಇದರ ಸೇವನೆಯಿಂದಾಗಿ ದೇಹದ ಹಲವು ರೀತಿಯ ಉಪಕರಣಗಳಾಗುವುವು ಮತ್ತು ಕಳಿತ ಬಾಳೆ ಹಣ್ಣು ಬಾಳೆ ಹಣ್ಣುಗಳಲ್ಲಿ ಬಹುತೇಕ ಎಲ್ಲ ಮನೆಯಲ್ಲೂ ಸಾಮಾನ್ಯವಾಗಿರುವಂಥ ಹಣ್ಣು ಅದರಲ್ಲಿ ಕಳಿತ ಬಾಳೆ ಹಣ್ಣಿನ ಸೇವನೆಯಿಂದಾಗಿ ಮಲಬದ್ಧತೆ ಸಮಸ್ಯೆಯನ್ನು ನಾವು ನಿವಾರಿಸ್ಬೋದು ಇದರಲ್ಲಿ ನಾರಿನ ಅಂಶ ಹೆಚ್ಚಿದ್ದು ಇದು ಜೀರ್ಣ ಕ್ರಿಯೆಯನ್ನು ಸುಧಾರಿಸ್ತದೆ ಬಾಳೆ ಹಣ್ಣಿನಲ್ಲಿರುವ ಪೊಟ್ಯಾಶಿಯಮ್ ಮತ್ತು ಅಂಶವು ಈ ಸಮಸ್ಯೆಗೆ ಪರಿಹಾರ ಕೊಡುವುದನ್ನು ನಾವು ನೋಡ್ಬೋದು ಆ ಮೂಲಕ ನಾವು ಏನು ಮಾಡೋದು ಈ ಎಲ್ಲಾ ಸಮಸ್ಯೆಗಳಿಂದಾಗಿ ಹೊರ ಬರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು